ಹಾಂ ಹೌದು ನಮಸ್ತೆ

ಯಾವಾಗದಿಂದ ಜ್ವರ

ಎಂತಾದ್ರ ಎಂಥಾದರೂ ತಿಂದಿದ್ದಿರಾ

ಜೋರು ಉಂಟಾ ನೋವೆಲ್ಲ ಹೌದಾ ಸ್ವಲ್ಪ ಮೆಡಿಕಲ್ ಲೈಕ್ ಇದು ಮನೆಯಲ್ಲಿ ಕಷಾಯ ಎಲ್ಲ ಮಾಡಿ ಕುಡಿಯೋದು ಒಳ್ಳೇದು ಮತ್ತು ಒಂದು ಎರಡು ದಿನ ಬಿಟ್ಟು ಹಾಸ್ಪಿಟಲ್ಗೆ ಬನ್ನಿ ಅಪಾಯಿಂಟ್ಮೆಂಟ್ ತೊಗೊಂಡು ಎಂಥ ಎಂಥ ಆಗ್ತಾ ಉಂಟು ಈಗ ಜೋರಾಗಿ ಜ್ವರ ಉಂಟಾ ಜೋರು ಹಾಂ ಹಾಂ ಕೋಲ್ಡ್ ನೀರೆಲ್ಲ ಕುಡ್ತಿ ಕುಡಿದಿದ್ದೀರಾ ಕೋಲ್ಡ್ ನೀರೆಲ್ಲ ಕುಡಿದಿದ್ದೀರಾ ಓಹ್ ಹೌದೌದು ಬಿಸಿ ಬಿಸಿ ನೀರು ಕುಡಿಯಿರಿ ಸ್ವಲ್ಪ ಮತ್ತು ಕಷಾಯ ತೊಕೊಳ್ಳಿ ನೀರುಳ್ಳಿಯೆಲ್ಲ ಹಾಕಿ ನೀರುಳ್ಳಿ ಲವಂಗ ಎಲ್ಲ ಹಾಕಿ ಒಟ್ಟಿಗೆ ಕಮ್ಮಿ ಆಗ್ತದೆ ಕಮ್ಮಿ ಆಗದಿದ್ದರೆ ಎರಡು ದಿನ ಬಿಟ್ಟು ಹಾಸ್ಪಿಟಲ್ಗೆ ಬನ್ನಿ ಅಪಾಯಿಂಟ್ಮೆಂಟ್ ತೊಗೊಂಡು ಕಮ್ಮಿ ಆಗ್ತದೆ ನೋಡುವ ಹೌದಾ ಓಹ್ ಅದೇ ಅದು ಜ್ವರದಿಂದ ಕಾಣ್ತದೆ ನನಗೆ ಅದು

ಹೌದಾ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ನೋಡುವ ಆಯಿತಾ ಹಾಂ ಎರಡು ದಿನ ಬಿಟ್ಟು ಬನ್ನಿ ಹೌದೌದು ಹಾಂ ಓಕೆ